ನಾನು ನನ್ನ ಪ್ರದೇಶದಲ್ಲಿ ಹೊಸದಾಗಿ ಉದ್ಯೋಗವನ್ನು ಮಾಡಲು ಇಚ್ಛಿಸುವುದೇನೆಂದರೆ ಒಂದು ಗಿರಣಿ ಅಂಗಡಿ ಅದನ್ನು ನಾನು ಆಯ್ಕೆ ಮಾಡಿಕೊಳ್ಳಲು ಮುಖ್ಯವಾದ ಕಾರಣವೇನೆಂದರೆ ನಮ್ಮ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಆ ಥರದ ಅಂಗಡಿಗಳು ಇಲ್ಲ ಹಾಗಾಗಿ ನಾನು ಇರುವ ಅಂಗಡಿಗಳಿಗಿಂತ ಹೆಚ್ಚಾಗಿ ಒಳ್ಳೆಯ ಗುಣಮಟ್ಟ ಮತ್ತು ತೆಗೆದುಕೊಳ್ಳುವವರಿಗೂ ಒಪ್ಪಿಕೊಳ್ಳುವಂತಹ ದರದಲ್ಲಿ ಕೊಟ್ಟರೆ ಅದರಿಂದ ತುಂಬ ಒಳ್ಳೆಯ ಲಾಭ ಬರುತ್ತದೆ ಹಾಗೂ ಅದರಿಂದಾಗಿ ನಾನು ನಷ್ಟವನ್ನು ನೋಡುವುದು ತೀರಾ ಅಂದರೆ ತೀರಾ ಕಡಿಮೆ ಹಾಗಾಗಿ ನಮ್ಮ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಗಿರಣಿ ಅಂಗಡಿಗಳು ಇಲ್ಲ ಇದನ್ನು ನಾನು ಪ್ರಾರಂಭಿಸುವುದರಿಂದ ನನಗೆ ಏನು ಅನುಕೂಲ ಅಂದರೆ ನಮ್ಮ ಅಂಗಡಿಗೆ ಬರೋ ಗ್ರಾಹಕರು ಹೆಚ್ಚಾಗುತ್ತಾರೆ ಹಾಗೂ ನಾವು ತೆಗೆಯಬೇಕು ಅಂದುಕೊಂಡಿರುವ ಗಿರಣಿ ಅಂಗಡಿಯಂತೆ ಇಲ್ಲಿ ಯಾವ ಅಂಗಡಿಯೂ ಅಷ್ಟು ದೊಡ್ಡದಾಗಿ ಗುಣಮಟ್ಟವಾದ ಪದಾರ್ಥ ಮತ್ತು ಅದಕ್ಕೆ ತಕ್ಕಂತೆ ಬೆಲೆ ನೀಡುವ ಯಾರೂ ಇಲ್ಲ ಹಾಗಾಗಿ ನಾನು ನಮ್ಮ ಪ್ರದೇಶದಲ್ಲಿ ಶುರು ಮಾಡಿದರೆ ಅದು ಗಿರಣಿ ಅಂಗಡಿಯ ವ್ಯಾಪಾರದಿಂದ ಶುರು ಮಾಡುತ್ತೇನೆ